ಭಾರತದಲ್ಲಿ ನಮ್ಮ ನೆಚ್ಚಿನ ರಾಜ್ಯ ಕರ್ನಾಟಕ ಏಕೆಂದರೆ ಮೈಸೂರು ಚಾಮುಂಡೇಶ್ವರಿ ಮೈಸೂರು ಕೆ ಆರ್ ಎಸ್ಸು ಇಲ್ಲಿ ಅನೇಕ ರಾಜರು ಆಳಿದಂಥ ಸ್ಥಳಗಳಿವೆ ಕೋಟೆಗಳಿವೆ ಕೊತ್ತಲಗಳಿವೆ ಅದರಲ್ಲಿ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಬೆಂಗಳೂರಿನ ಕೆಂಪೇಗೌಡ ಕಟ್ಟಿದ ನಾಡು ಕರ್ನಾಟಕ ಅದ್ಭುತ ಅದರ ಜೊತೆಗೆ ಇಲ್ಲಿ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂತಹ ಹೆಸರುವಾಸಿಯಾಗಿರ್ತಕ್ಕಂತಹ ಅಥವಾ ಪ್ರಪಂಚಕ್ಕೆ ಮೆಚ್ಚುವಂತ ಸ್ಥಳ ಅಂದರೆ ಹಂಪಿ ಜೊತೆಗೆ ಕರ್ನಾಟಕದಲ್ಲಿ ಹುಟ್ಟುವ ನದಿಗಳು ಅದ್ರಲ್ಲಿ ಬಹಳಷ್ಟು ಇಷ್ಟಪಡುವಂಥ ನದಿ ಅಂದರೆ ಕಾವೇರಿ ಅದರ ಉಗಮಸ್ಥಾನ ಇದೆಲ್ಲವೂ ಬಹಳ ಅದ್ಭುತವಾಗಿದೆ ಇಲ್ಲೆಲ್ಲಾ ನಾವು ಪ್ರಯಾಣ ಮಾಡೊದಕ್ಕೆ ಅಥವಾ ನೋಡೋದಕ್ಕೆ ನಾವು ಹೆಚ್ಚು ಇಷ್ಟಪಡ್ತೀವಿ ಇನ್ನೂ ಅನೇಕ ಸ್ಥಳಗಳು ಕರ್ನಾಟಕದಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಸ್ಥಳಗಳಿರೋದ್ರಿಂದ ಆ ಸ್ಥಳಗಳೆಲ್ಲವನ್ನೂ ನಾವು ನೋಡ್ಕೊಂಡು ಬರೋದಿಕ್ಕೆ ಹೋಗ್ತೀವಿ